ನಾನೊಂದು ಸೀರೆ ತೊಗೊಂಡಿದ್ದೆ ಅದು ತುಂಬ ಚೆನ್ನಾಗಿದೆ ಅದು ಬೇರೆ ಕಡೆ ತೊಗೊಂಡರೆ ನಾಲ್ಕು ಸಾವಿರ ಆಗುತ್ತೆ ಇಲ್ಲಿ ತೊಗೊಂಡಿರೋದ್ರಿಂದ ಎರಡು ಸಾವಿರ ಆಗಿದೆ ಅದಕ್ಕೆ ನನ್ನ ಫ್ರೆಂಡ್ಸುಗಳನ್ನೆಲ್ಲ ಕರ್ಕೊಂಡೋಗ್ತೀನಿ ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ತೊಗೊಂಡ್ರೆ ಆಯಿತು ಮತ್ತೆ ಅದು ಬಣ್ಣ ತುಂಬ ಚೆನ್ನಾಗಿದೆ ಅದಕ್ಕೆ ನಾನು ಕುಚ್ಚು ಕಟ್ಟಿದ್ದೀನಿ ಅದು ಕುಚ್ಚು ತುಂಬ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ಸುಗಳೆಲ್ಲ ಹೇಳಿದ್ರು ಆಮೇಲೆ ನಾನು ಅವ್ರಿಗೂನು ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಕುಚ್ಚು ಕಟ್ತೀನಿ ಅದರಿಂದ ಅವ್ರಿಗೂ ಹಾಕ್ಕೊಡ್ತೀನಿ ಅಂತ ಹೇಳಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಹೇಳಿದ್ದೀನಿ ನಾನು ಹೊಸ ಸೀರೆ ತೊಗೊಂಡು ಸುಮಾರು ನನ್ನ ಫ್ರೆಂಡ್ಸುಗಳನ್ನೆಲ್ಲ ಕರ್ಕೊಂಡ್ಬರ್ತೀನಿ ಆ ಸೀರೆಗಳೆಲ್ಲ ತೊಗೊಳ್ತೀವಿ ಇಷ್ಟು ಸೀರೆಗಳು ತೊಗೊಂಡ್ಬಂದ್ರೆ ಒಂದು ಹತ್ತತ್ತು ಸೀರೆ ಇಪ್ಪತ್ತು ಸೀರೆ ತೊಗೊಂಡ್ಬನ್ರಿ ಅಂತ ಹೇಳಿದ್ದೀನಿ ನನ್ನ ಫ್ರೆಂಡ್ಸುಗಳೆಲ್ಲ ಕೆ ಸೇರಿ ಸೀರೆ ತೊಗೊಳ್ತೀವಿ ಆದ್ದರಿಂದ ನಾನು ಆ ಸೀರೆನೇ ಇಷ್ಟಪಟ್ಟಿದೀನಿ ನನ್ನ ಫ್ರೆಂಡ್ಸುಗಳ್ಗೂ ಎಲ್ಲ ಹೇಳಿ ಮಾಡಿ ಅವ್ರಿಗೂನು ಸೀರೆ ತಗೊಳ್ಳೋಕೆ ಹೇಳಿದ್ದೀನಿ ಆ ಸೀರೆ ತಮ್ಮ ಬೆಲೆ ಬೆಲೆ ಬೇರೆ ಕಡೆಯೆಲ್ಲ ತುಂಬ ಜಾಸ್ತಿಯಾಗುತ್ತೆ ಬೇರೆ ಕಡೆ ಅಂಗಡಿಗಳೆಲ್ಲ ನೋಡಿದ್ದೀವಿ ತುಂಬನೇ ಜಾಸ್ತಿ ಇದೆ ಈಗ ಇದು ಸೀರೆ ಹೇಳ್ಬೇಕು ಅಂತಂದರೆ ತುಂಬನೇ ಕಡಿಮೆ ರೇಟದು ಅದಕ್ಕೆ ನನ್ನ ಫ್ರೆಂಡ್ಸುಗಳಿಗೆಲ್ಲ ಹೇಳಿ ಅವರು ತೊಗೊಳ್ಬೇಕು ಅಂತ ಒಪ್ಕೊಂಡಿದ್ದಾರೆ ತೊಗೊಳ್ತೀವಿ